ನಾನು ತುಂಬ ಅಡಿಗೆ ಮಾಡುತ್ತೆ ತುಂಬ ಅಡಿಗೆ ಮಾಡೋದು ಕಲ್ತಿದ್ದೇನೆ ನನಗೆ ನಾನು ಅಡಿಗೆ ಮಾಡೋದು ನಮ್ಮ ವೈಫು ನನ್ನ ತುಂಬ ಇಷ್ಟಪಡ್ತಾರೆ ನಾನು ಬಗೆ ಬಗೆಯ ಪದಾರ್ಥಗಳನ್ನು ಮಾಡುತ್ತೇನೆ ಅದರಲ್ಲೂ ಬಿರ್ಯಾನಿ ನಮಗೆ ತುಂಬ ಇಷ್ಟ ಬಿರಿ ನಾನ್ ವೆಜ್ ಬಿರ್ಯಾನಿ ಮಾಡುತ್ತೇವೆ ಸ್ವೀಟು ಹೋಳ್ಗೆ ಮಾಡುತ್ತೇವೆ ಅದು ಬಿಟ್ಟರೆ ನಮಗೆ ಮುದ್ದೆ ಅಂದರೆ ನಾವು ಮಂಡ್ಯ ಸೈಡವರು ಮುದ್ದೆ ಅಂದರೆ ಮುದ್ದೆ ಮುದ್ದೆ ತಿಂತೇವೆ ಮುದ್ದೆ ಮಾಡುತ್ತೇವೆ ನಾಟಿ ಕೋಳಿ ಸಾರು ಮಾಡುತ್ತೇವೆ ರೈಸ್ ಮಾಡುತ್ತೇವೆ ಇತರ ಪದಾರ್ಥಗಳನ್ನೂ ತುಂಬ ಮಾಡುತ್ತೇನೆ ಅದರಲ್ಲೂ ನಮಗೆ ಬಿರ್ಯಾನಿ ಮಾಡೊದು ಹೇಗೆ ಅಂದರೆ ನಾವು ಫಶ್ಟು ಈಗ ಒಂದುವರೆ ಕೆ ಜಿ ಚಿಕನ್ ತಗತ್ತು ಅಂದರೆ ಒಂದು ಎರಡು ಕೆ ಜಿ ಒಂದುವರೆ ಕೆ ಜಿ ರೈಸ್ ಹಾಕ್ತೀವಿ ಒಂದುವರೆ ಕೆ ಜಿ ರೈಸ್ ಹಾಕಿತು ಅಂದರೆ ಫಶ್ಟು ಅದನ್ನು ಚಿಕನ್ ರೈಸನ್ನು ನೆನೆಯಾಕ್ಬಿಟ್ಟು ಅದರಲ್ಲೂ ಜೀರಾ ರೈಸ್ ಹಾಕುದ್ರೆ ಬಿರ್ಯಾನಿಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಿಕನ್ ಬ ಸ್ ಬರ್ನಿಂಗ್ಗಿಂತ ಸ್ಕಿನ್ಲೆಸ್ ಮಾಡದ್ರೆ ತುಂಬ ಚೆನ್ನಾಗಿರತ್ತೆ ಚಿಕನ್ನು ಅದರಲ್ಲೂ ಬಿರ್ಯಾನಿಗೆ ತುಂಬ ಟೇಶ್ಟಿಯಾಗಿರತ್ತೆ ಪಶ್ಟು ನಾವು ಮಸಾಲೆ ಪದಾರ್ಥಗಳನ್ನು ಹಾಕಿ ಬಿರ್ಯಾನಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫಶ್ಟು ಈರುಳ್ಳಿ ಎಲ್ಲವು ಹಾಕಿ ಬಿರ್ಯಾನಿ ಚಿಕನನ್ನ ಫ್ರೈ ಮಾಡ್ಕೊಂಡು ಆಮೇಲೆ ರೈಸಲ್ಲಿ ನೆನೆ ಹಾಕಿರೊದು ರೈಸನ್ನು ಹಾಕಿ ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕಿ ಅದಕ್ಕೆ ಎಷ್ಟು ಪದಾರ್ಥಗಳು ಬೇಕು ಅಷ್ಟನ್ನ ಹಸಿ ಮೆಣ್ಶಿಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನು ರುಬ್ಕೊಂಡು ಅದಕ್ಕೆ ಹಾಕಿ ಸ್ವಲ್ಪ ಮೊಸ್ರನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರೈಸು ಅದು ರೈಸು ತುಂಬಾ ಇಷ್ಟ ನಮ್ಮ ವೈಫ್ಗೆ ಬಿರ್ಯಾನಿ ಅಂದರೆ ತುಂಬಾ ಇಷ್ಟ ಬಿರ್ಯಾನಿ ಅದರಲ್ಲೂ ಹೋಳ್ಗೆ ಅದ್ರಲ್ಲೂ ನಾವು ಹೋಳ್ಗೆ ಮಾಡ್ತಿವಂದರೆ ನಾವು ಉ ಕಡಲೆ ಕಡಲೆ ಹಿಟ್ ಕಡ್ಲೆಕಾಯಿ ಹೂರ್ಣ ಮಾಡ್ತೀವಿ ಕಡ್ಲೆಕಾಯ್ದು ಹೂರ್ಣ ತುಂಬ ಚೆನ್ನಾಗಿರುತ್ತೆ ಅದು ಕಡ್ಲೆಕಾಯಿ ಹೂರ್ಣ ಮಾಡ್ತಿವಂದ್ರೆ ನಮ್ಮ ವೈಫ್ ತುಂಬ ಇಷ್ಟಪಡ್ತಾರೆ ಜೊತೆಗೆ ಪಾಯಸ ಮಾಡಿತು ಅಂದರೆ ಕಡ್ಲೆಕಾಯಿ ಪಾಯಸ ತುಪ್ಪ ತುಂಬ ಟೇಶ್ಟಿಯಾಗಿರುತ್ತೆ ನಮಗೆ ಕಡಲೆಕಾಯಿ ಹೋಳ್ಗೆ ಅಂದರೆ ತುಂಬ ಇಷ್ಟ ಇನ್ನೂ ಪದಪ ವೈರೈಟಿ ಪದಾರ್ಥಗಳನ್ನು ಬಗೆ ಬಗೆಯ ಪದಾರ್ಥಗಳನ್ನು ಮಾಡುತ್ತೇವೆ ನಾನು ಏನು ಅಡಿಗೆ ಮಾಡುತ್ತೀನಿ ಅದು ನಮ್ಮ ವೈಫ್ಗೆ ತುಂಬ ಇಷ್ಟ ಆಗಿರುತ್ತೆ ನನಗೆ ಅಡಿಗೆ ಮಾಡೋದಕ್ಕೆ ತುಂಬ ಬರುತ್ತೆ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರು ಮಾಡ್ತೀವಿ ಮುದ್ದೆ ಮಾಡ್ತೀವಿ ತುಂಬ ಚೆನ್ನಾಗಿ ನಮಗೆ ಅಡಿಗೆ ಮಾಡಕ್ಕೆ ಬರತ್ತೆ